ನನ್ನ ನೆಚ್ಚಿನ ಆಹಾರ ಬಂದು ಪೂರಿ ಪೂರಿ ಮಾಡಬೇಕಂತ ಹೋದರೆ ಏನೇನೋ ಆಗ್ತಾಯಿದೆ ಪೂರಿಗೆ ಸ್ವಲ್ಪ ರವೆ ಕಡಿಮೆ ಆಗಿತ್ತು ಆರ್ ಆದ ರೀತಿಯಿಂದ ಪೂರಿಗೆ ಸರಿ ಆಗಲಿಲ್ಲ ಪೂರಿ ತಿಂದು ಹೋದೆ ಆಮೇಲೆ ಬಂದು ಮಧ್ಯಾಹ್ನ ರೊಟ್ಟಿ ಇಷ್ಟ ನಂಗೆ ರೊಟ್ಟಿ ಬೇಳೆ ಕಾಳು ಪಲ್ಯ ಎಲ್ಲ ಮಾಡಿದ್ವಿ ಅದನ್ನ ತಿನ್ನಬೇಕಂದ್ರೆ ಅದಕ್ಕೂ ಒಂದು ಏನು ಕಡಿಮೆ ಆಗಿತ್ತು ಹಾಗಾಗಿ ಮತ್ತು ನೈಟ್ ಬಂದ್ವಿ ನೈಟ್ ಬಂದ ಮೇಲೆ ರಾಗಿ ಮುದ್ದೆ ಮೊಟ್ಟೆ ಸಾಂಬಾರು ಮಾಡಿದ್ವಿ ಮಾಡಿಬಿಟ್ಟು ತಿಂದ್ವಿ ಅದು ಯಾಕೆ ಇಷ್ಟ ಅಂದರೆ ನಾವು ಚಿಕ್ಕವನು ಇರುವಾಗಲೇ ನಮ್ಮಪ್ಪ ತಿನ್ನಿಸಿದ್ದು ರೂಢಿ ಹಂಗಾಗಿ ರಾಗಿ ಮುದ್ದೆ ಮೊಟ್ಟೆ ಸಾರು ಬಸ್ಸಾರು ಇಂಥವೆಲ್ಲ ಮಾಡಿಕೊಂಡು ತಿಂತೇವೆ ತಿಂತೇವೆ ಹಂಗಾಗಿ ಎಲ್ಲ ಆಹಾರ ಅಂದರೆ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಇಷ್ಟ ಪಡ್ತೇವೆ ಎಲ್ಲ ರೀತಿಯಿಂದಲೂ ತಿಂತೇವೆ ಆಮೇಲೆ ಬೆಳೆ ಡೈಲಿ ಅಂದರೆ ಬೆಳಗ್ಗೆ ಟೈಮು ರೊಟ್ಟಿ ತಿನ್ನೋದು ನನ್ನ ಮಗ ಶಾಲೆಗೆ ಹೋಕ್ಕಣಲ್ಲ ಹಂಗಾಗಿ ರೊಟ್ಟಿ ಬೆಳಗ್ಗೆ ರೊಟ್ಟಿ ಮಧ್ಯಾಹ್ನವೂ ರೊಟ್ಟಿ ಸಾಯಂಕಾಲ ಏನಾದ್ರೂ ಟಿಫನ್ ಮಾಡ್ತೇವೆ ಇಲ್ಲ ಅಂದ್ರೆ ರಾಗಿ ಮುದ್ದೆ ಮಾಡ್ತೇವೆ ಅಪ್ಪ ಬಂದ್ಬಿಟ್ಟು ಚಿಕ್ಕವನಿರುವಲ್ಲಾಗಲಿ ನಮಗೆ ಜಾಸ್ತಿ ಹೋಟೆಲಿನಲ್ಲೆ ತಿನ್ನಿಸೋದು ತಿಂದ್ಬಿಟ್ಟು ಬರ್ತಾಯಿರ್ತೇವೆ ನಮಗೆ ಚಿಕ್ಕವರಿದ್ದಾಗಲೆ ಅಂದರೆ ಅಪ್ಪ ತಿನ್ನಿಸಿದ್ದ ಹೋಟೆಲ್ ಗದಗಿನಲ್ಲಿ ಓಟಲಿಗೆ ಹೋದಾಗೆಲ್ಲ ದೋಸೆ ಈ ಥರ ಪೂರಿ ತಿಂತೇವೆ ಯಾಕೆ ಇಷ್ಟ ಆಗುವುದು ಅಂದರೆ ಅದು ಚಿಕ್ಕವನಿಂದ ತಿರ್ತಾ ತಿಂತಾಯಿರ್ತೀವಲ್ಲ ಅದಕ್ಕೆ ಇಷ್ಟ ಆಗೋದು ಉಪ್ಪಿಟ್ಟು ದೋಸೆ ಆಮೇಲೆ ಇದು ಯಾವುದಪ್ಪ ಅಂದರೆ ಗುಂಡು ಪಂಗ್ಲ ಅಂತಾರೆ ನಮ್ಮಲ್ಲಿ ಹಳ್ಳಿಯಲ್ಲಿ ಪಡ್ಡು ಅಂತ ಕರಿತೇವೆ ಪಡ್ಡು ಇಷ್ಟ ತಿಂತಾ ಇರ್ತೇವೆ ಆಮೇಲೆ ಯಾರಾದ್ರೂ ಬಂದರೆ ಹಾಕಿ ಕೊಡ್ತೇವೆ ಆಹಾರದಲ್ಲಿ ಅಂದರೆ ಇವೆಲ್ಲ ಇಷ್ಟ ಪಡ್ತೇವೆ ರೊಟ್ಟಿ ಬೇಳೆ ರಾಗಿಮುದ್ದೆ ಚಪಾತಿ ಆಮೇಲೆ ಉಪ್ಪಿಟ್ಟು ಅವಲಕ್ಕಿ ಚಿತ್ರಾನ್ನ ಪಲಾವು ಈ ಥರ ಎಲ್ಲ ಇಷ್ಟ ಪಟ್ಟು ಮಾಡಿಕೊಂಡು ತಿಂತಾಯಿರ್ತೇವೆ ಮತ್ತು ಯಾರಾದ್ರೂ ನೆಂಟರು ಬಂದ್ರೆ ಅವ್ರಿಗೆ ಚುಮ್ಮರಿ ಅಂತ ಮಾಡ್ತೇವೆ ಖಾರ ಚುಮ್ಮರಿ ಅಂತ ಮಾಡ್ತೇವೆ ಖಾರ ಚುಮ್ಮರಿ ಮಾಡಿಬಿಟ್ಟು ಅವ್ರಿಗೆಲ್ಲ ಹಾಕಿ ಕೊಟ್ಬಿಟ್ಟು ನಾವು ತಿಂತಾಯಿರ್ತೇವೆ ಯಾಕೆ ಖಾರ ಚುಮ್ಮರಿ ಅಂದರೆ ಉಪ್ಪಿಟ್ಟು ಎಲ್ಲ ತಿಂದರೆ ಇದು ಆಗ್ತೈತಿ ಏನು ನೀರು ಕುಡಿಸೈತೆಲ್ಲ ಜಾಸ್ತಿ ಹಂಗಾಗಿ ಖಾರ ಚುಮ್ಮರಿ ಮಾಡ್ತೇವೆ ಖಾರ ಚುಮ್ಮರಿ ಸ್ವಲ್ಪ ಮಿಚ್ಚರ್ ಹಾಕಿ ಕೊಡ್ತೇವೆ ತಿಂದ್ಬಿಟ್ಟು ಹೋಗ್ತಾರೆ ನೆಂಟರು ಆಮೇಲೆ ಸಾಯಂಕಾಲ ಟೈಮು ಈ ಥರ ಗೋಬಿ ಈ ಥರ ಪಾನಿಪುರಿ ಎಲ್ಲ ತಿಂದ್ಬಿಟ್ಟು ಬರ್ತಾಯಿರ್ತೇವೆ ಯಾಕೆಂದರೆ ಬೆಳಗ್ಗೆ ತಿಂದು ತಿಂದು ಬೇಜಾರು ಆಗಿರ್ತದಲ್ಲ ಹಂಗಾಗಿ ಸಾಯಂಕಾಲ್ದ ಟೈಮು ಹೊರಗಡೆ ಹೋಗಿ ಗೋಬಿ ಪಾನಿಪುರಿ ಈ ಥರ ಎಲ್ಲ ತಿಂದು ಬರ್ತೇವೆ ಆಮೇಲೆ ಆಹಾರ ಅಂತಂದಲ್ಲಿ ಅಂದರೆ ಬೆಳಗ್ಗೆ ರೊಟ್ಟಿ ತಿಂದರೆ ರೊಟ್ಟಿ ಪಲ್ಯ ತಿಂದರೆ ಶಕ್ತಿ ಅಂತ ಹೇಳ್ತಾರೆ ನಮ್ಮ ಹಳ್ಳಿಯಲ್ಲಿ ರೊಟ್ಟಿ ತಿಂದರೆ ಶಕ್ತಿ ಬರುತ್ತೆ ಆ ನಾಷ್ಟ ತಿಂದರೆ ಏನು ಬರುತ್ತೆ ಅಂತ ಎಲ್ಲ ಬೈತಾಯಿರ್ತಾರೆ ಹಾಗಾಗಿ ನಾವು ರೊಟ್ಟಿ ಮಾಡಿಕೊಂಡು ಅದಕ್ಕೆ ಪಲ್ಯ ಮಾಡಿಕೊಂಡು ನಮ್ಮ ಹಳ್ಳಿ ಕಡೆಯಲ್ಲಿ ಕೆಂಪು ಇಂಡಿ ಅಂತ ಬರುತ್ತೆ ಕೆಂಪು ಇಂಡಿ ಮೊಸರು ಈ ಥರ ಎಲ್ಲ ಹಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಹಾಗಾಗಿ ರೊಟ್ಟಿ ಕೆಂಪು ಇಂಡಿ ಮೊಸ್ರು ಎಲ್ಲ ಇಷ್ಟಪಡ್ತಾರೆ ಮಧ್ಯಾಹ್ನ ಟೈಮಲ್ಲಿ ಅದನ್ನೇ ಮಾಡೋದು ಆಮೇಲೆ ಬೇರೆ ಸಾಯಂಕಾಲ ಟೈಮಲ್ಲಿ ಈ ಥರ ಚುರ್ಮರಿ ಅಂತವರಲ್ಲ ಚುರ್ಮರಿ ಗೋಬಿ ಈ ಥರ ಎಲ್ಲ ತಿಂತೇವೆ ನೈಟ್ ಬಂದ್ಬಿಟ್ಟು ರಾಗಿ ಮುದ್ದೆ ಬೇಳೆ ಸಾರು ಅಥ್ವಾ ಬಸ್ಸಾರು ಎಲ್ಲ ಮಾಡ್ಕೊಂಡು ತಿಂತೇವೆ ನನ್ನ ಮಗನಿಗೂ ಇಷ್ಟ ರಾಗಿ ಮುದ್ದೆ ಅಂದರೆ ನಮ್ಮನೆಯವ್ರಿಗೂ ಇಷ್ಟ ಹಂಗಾಗಿ ನಾವು ರಾಗಿ ಮುದ್ದೆನ ನೈಟ್ ಮಾಡೋದು ಆಮೇಲೆ ನನಗಿಷ್ಟ ಅಂದರೆ ಜಾಸ್ತಿ ಇಷ್ಟ ಪಡೋದು ಅಂದರೆ ಚಿಕನು ಚಿಕನ್ ಸಾಂಬಾರು ಇಷ್ಟ ಪಡುತ್ತೇವೆ ಚಿಕನ್ ಸಾರು ಅಂದರೆ ನನಗೆ ತುಂಬ ಇಷ್ಟ ಹಂಗಾಗಿ ಚಿಕನ್ ಸಾರು ತಿಂಗಳ್ದಾಗ ಒಂದು ಸರಿ ಆದ್ರೂ ಮಾಡ್ಕೊಂಡು ತಿಂತೇವೆ ನಮ್ಮ ಆರೋಗ್ಯ ಚೆನ್ನಾಗಿ ಇರ್ಬೇಕಂದರೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ರೊಟ್ಟಿ ಟಿಫನ್ ಮಾಡೋ ಬದ್ಲು ರೊಟ್ಟಿ ಅಂದರೆ ಗಟ್ಟಿ ಊಟ ರೊಟ್ಟಿ ಅಂದರೆ ಹಳ್ಳಿ ಕಡೆ ಎಲ್ಲ ಗಟ್ಟಿ ಊಟ ಅಂತಾರೆ ಹಾಗಾಗಿ ನಾಷ್ಟ ಕಡ್ಮೆ ಮಾಡೋದು ರೊಟ್ಟಿ ಈ ಥರ ಮೊಸರು ತುಪ್ಪ ಆಮೇಲೆ ಮುಟ್ಗಿ ಅಂತ ಮಾಡ್ತಾರೆ ರೊಟ್ಟಿಯಲ್ಲಿ ಆ ಮುಟ್ಗಿ ಮಾಡಿಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಗಟ್ಟಿ ಮುಟ್ಟಿಯಾಗಿ ಇರ್ತೀವಿ ಹಾಗಾಗಿ ಜನರು ಹಳ್ಳಿಯಲ್ಲಿ ಇರೋದಕ್ಕಿಂತ ಸಿಟಿಲಿ ಇರೋದ್ಕಿಂತ ಹಳ್ಳಿಯಲ್ಲಿದ್ದರೆ ಗಟ್ಟಿ ಅಂತ ಕರಿತಾರೆ ನಮ್ಮೂರ ಕಡೆ ಎಲ್ಲ ಹಾಗಾಗಿ ನಾವು ರೊಟ್ಟಿನ ಜಾಸ್ತಿ ತಿನ್ನೋದು ಅದ್ರ ಜೊತೆಗೆ ಮುಟ್ಗಿ ಅಂತಲೂ ಮಾಡ್ತೇವೆ ಮುಟ್ಗಿಯೂ ಮಾಡ್ಕೊಂಡು ತಿನ್ನು ಮುಟ್ಗಿಗೆ ಏನು ಬೇಕೆಂದ್ರೆ ಬೆಳ್ಳುಳ್ಳಿ ಜೀರಿಗೆ ಈ ಥರ ಎಲ್ಲ ಖಾರ ಉಪ್ಪು ಹಾಕಿ ನಮ್ಮಮ್ಮ ಮಾಡಿಕೊಡ್ತಾರೆ ಅದನ್ನು ತಿಂದು ಬಿಟ್ಟರೆ ಹೊಟ್ಟೆ ತುಂಬ ಸ ಮಧ್ಯಾಹ್ನವರೆಗೂ ಹೊಟ್ಟೆ ಹಸ್ವಾಗೋಲ್ಲ ಹಾಗಾಗಿ ರೊಟ್ಟಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಂತ ಅನ್ಸುತ್ತೆ ಆಮೇಲೆ ಏನಪ್ಪ ಅಂದರೆ ಈ ಉಪ್ಪಿಟ್ಟು ಈ ಥರ ಅವಲಕ್ಕಿ ಚುಮರಿ ಅಂಥವೆಲ್ಲ ತಿಂದರೆ ಏನಾಗುತ್ತೆಂದ್ರೆ ಹಸ್ವು ಬೇಗ ಆಗಿ ಬಿಡುತ್ತೆ ಇನ್ನೊಂದು ತಾಸು ಹೋದ್ರಲ್ಲಿ ಜಲ್ದಿನೆ ಹಸಿವಾಗ್ಬಿಡುತ್ತೆ ಹಾಗಾಗಿ ನಾವು ರೊಟ್ಟಿ ಇಷ್ಟಪಟ್ಟು ಬೆಳಗ್ಗೆ ರೊಟ್ಟಿ ಈ ಥರ ಚಟ್ನಿ ಮೊಸರು ಹಾಕ್ಕೊಂಡು ತಿಂತಾರೆ ಒಬ್ಬೊಬ್ಬರು ನಮ್ಮನೇಲಿ ನಮ್ಮನೆಯವರು ಹಾಲು ರೊಟ್ಟಿ ಹಿಂಗೆ ತಿಂತಾರೆ ಅದೇ ಗಟ್ಟಿ ಊಟ ಅಂತ ನನಗೆ ಅನ್ಸುತ್ತೆ ಆಮೇಲೆ ನನ್ನ ಫ್ರೆಂಡು ಬಂದಿದ್ದಳು ಮೊನ್ನೆ ಅವಳಿಗೂ ಹ ಕೂಡ ಅದನ್ನೇ ಮಾಡಿದೆ ರೊಟ್ಟಿ ಕೆಂಪು ಚಟ್ನಿ ಟೊಮಾಟೊ ಚಟ್ನಿ ಈ ಥರ ಎಲ್ಲ ಮಾಡ್ಕೊಂಡು ತಿಂತೀವಪ್ಪ ಅದು ಅದ್ರಷ್ಟು ರುಚಿ ಯಾವುದು ಅಲ್ಲ ಅಂತ ನನಗೆ ಅನ್ಸುತ್ತೆ ಆಮೇಲೆ ರೊಟ್ಟಿ ಕೋಲಾರ ಸೈಡ್ ಎಲ್ಲ ಹಿಂಗೆಲ್ಲ ತಿನ್ನೋಂಗಿಲ್ಲ ರೊಟ್ಟಿ ಬೇಳೆ ಅವ್ರಿಗೇನು ಗೊತ್ತೇ ಇರೋಲ್ಲ ಅವಕ್ಕೆಲ್ಲ ನಮ್ಮಲ್ಲಿ ಅಷ್ಟೆ ಚಲೋ ಆ ಕಡೆ ಸೈಡೆಲ್ಲ ಬರೀ ರಾಗಿ ಮುದ್ದೆ ಹಿಂಗೆಲ್ಲ ತಿಂತಾರೆ ಹಂಗಾಗಿ ನಮ್ಮ ಕಡೆ ಅಂದರೆ ಅಷ್ಟೇ ರೊಟ್ಟಿ ಅಂದರೆ ಇಷ್ಟ ಯಾಕೆ ಇಷ್ಟ ಅಂದು ಹೇಳಿದ್ನಲ್ಲ ಅದು ಗಟ್ಟಿ ಊಟ ಈ ನಾಷ್ಟ ಮಾಡೋದ್ಕಿಂತ ರೊಟ್ಟಿ ತಿಂದರೆ ಗಟ್ಟಿ ಆಗಿರುತ್ತೆ ಹಂಗಾಗಿ ರೊಟ್ಟಿ ಈ ಥರ ಚಟ್ನಿ ಎಲ್ಲ ಹಚ್ಕೊಂಡು ಕಟಕ್ ರೊಟ್ಟಿ ಎಲ್ಲ ಹಿಂಗೆ ಮಾಡಿಕೊಂಡು ತಿಂತಾರೆ ಕಾಳು ಪಲ್ಯ ಆಮೇಲೆ ಹಿಂಡಿ ಪುಡಿ ಚಟ್ನಿ ಚಟ್ನಿ ಇಂಥವೆಲ್ಲ ಹಚ್ಕೊಂಡು ತಿಂದ್ರೆ ಗಟ್ಟಿಯಾಗಿರ್ಬೋದು ಅಂತ ಈ ಅವಲಕ್ಕಿ ಚುಮರಿ ಎಲ್ಲ ಗಟ್ಟಿ ಇರೋಂಗಿಲ್ಲ ಹಾಗಾಗಿ ರೊಟ್ಟಿಯೇ ತಿಂದರೇನೆ ಗಟ್ಟಿ ಆಗಿರೋದು ಅಮ್ಮ ಮಾಡಿ ಕೊಟ್ಟು ರೊಟ್ಟಿ ಮಾಡಿ ಕೊಡ್ತಾರೆ ನಾವು ತಿಂತಾ ಇರ್ತೀವಿ ಹಂಗಾಗಿ ಇಷ್ಟ ಆಗೋದು ರೊಟ್ಟಿ ಪಲ್ಯ ಮೊಸರು ಹಾಲು ತುಪ್ಪ ಇವನ್ನೆಲ್ಲ ಹಾಕ್ಕೊಂಡು ತಿಂದರೆ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ನಾವೆಲ್ಲ ರೊಟ್ಟಿ ಮಾಡ್ಕೊಂಡು ತಿಂದರೆ ಚಲೋ ಆಗುತ್ತೆ ಇಲ್ಲಾಂದ್ರೆ ಏನಾಗುತ್ತಪ್ಪ ಅಂದರೆ ಗಟ್ಟಿಯೂ ಆಗೋಲ್ಲ ಹಸ್ವನ್ನೂ ತಡೆಯೋಲ್ಲ ಜ ಬೇಗ ಹಸ್ವಾಗ್ಬಿಡುತ್ತೆ